ಭಾರತದ ಆರೋಗ್ಯ ಕ್ಷೇತ್ರ ಹೇಗಿದೆ ಅಂತ ನಾವು ಹೇಳಲಿಕ್ಕೆ ಆಗ್ತಿಲ್ಲ ಸರ್ ಏಕೆ ಅಂದರೆ ಆರೋಗ್ಯದಲ್ಲಿ ತುಂಬಾ ಬದಲಾವಣೆ ಬಂದಿದೆ ಸೊ ಆರೋಗ್ಯದ ಒಂದು ಡಾಕ್ಟರ್ಸ್ ಆಗಲೀ ನರ್ಸ್ ಆಗಲೀ ವ ಅಲ್ಲಿರುವಂಥ ಕಾಂಪೌಂಡರ್ಸ್ ಆಗಲೀ ಇಲ್ಲಂದ್ರೆ ಆಸ್ಪತ್ರೆ ವಾತಾವರಣವಾಗ್ಲಿ ಯಾವುದು ಸರಿಯಿಲ್ಲ ಯಾವುದೂ ಅಷ್ಟೋಂದು ಸುಸಜ್ಜಿತವಾಗಿಲ್ಲ ಸರ್ ಅಲ್ಲಿನ ಎಲ್ಲ ಒಂದು ಶಸ್ತ್ರ ಚಿಕಿತ್ಸೆ ಕೂಡ ಅಷ್ಟೋಂದು ಫರ್ಫೆಕ್ಟ್ ಆಗಿ ನೀಟ್ ಆ್ಯಂಡ್ ಕ್ಲೀನ್ ಇಲ್ಲ ಸೊ ಅಲ್ಲಿನ ಡಾಕ್ಟರುಗಳಾ ಸೇವೆ ಮಾಡ್ಬೇಕು ಅವ್ರು ಏನಾದರೂ ಪೇಷಂಟುಗಳ ಸೇವೆ ಮಾಡಬೇಕು ಅಂದರೆ ಅಲ್ಲಿ ಒಂದು ಕರಪ್ಷನ್ ಅನ್ನೋದಿದೆ ಸೊ ಇದರಿಂದ ಭಾರತದ ಆರೋಗ್ಯದಲ್ಲಿ ಸುಮಾರು ಬದಲಾವಣೆಯನ್ನು ತರಬೇಕಾಗುತ್ತೆ ಸೊ ಇದನ್ನು ಆರೋಗ್ಯಾ ಕ್ಷೇತ್ರದ ಆರೋಗ್ಯ ಸಚಿವರಾಗಿ ನಿರ್ಬ ಎಚ್ಚೆತ್ಕೊಂಡು ಎಲ್ಲ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ಲುಗಳಿಗೆ ಒಂದೊಳ್ಳೆಯ ಸೇವೆಯನ್ನು ಮಾಡ್ಕೊಡಬೇಕು ಅಂತ ವಿನಂತಿ ಸೊ ಪ್ರೈವೇಟಲ್ಲಿ ಯಾವ ಥರ ಒಂದು ಪೆಸಿಲಿಟೀಸ್ ಇದೆಯೊ ಅದನ್ನು ಗೌರ್ಮೆಂಟ್ ಅಲ್ಲಿ ಕಲಿಸಿದ್ರೆ ತುಂಬ ಬಡವರಿಗೆ ಒಂದು ಒಳ್ಳೆಯ ಚಿಕಿತ್ಸೆ ಸಿಗುತ್ತೆ ಒಂದು ಒಳ್ಳೇ ಒಂದು ಹಾಸ್ಪಿಟ್ಲನ್ನು ನೀವು ಕೊಡೋರಾಗ್ತೀರ ಸೊ ಇದನ್ನು ನೀವು ಮಾಡ್ತೀರಾ ಅನ್ನೊ ಒಂದು ಉದ್ದೇಶದಿಂದ ನಾವು ಹೇಳ್ತಾ ಇದೀರಿ ಭಾರತವು ತುಂಬ ಖ ಹದ್ಗೆಟ್ಟಿದೆ